ಪ್ರವಾಸಿಗರು ಕರ್ನಾಟಕ ರಾಜ್ಯದಲ್ಲಿ ಭೇಟಿ ನೀಡಬಹದಾದ ಪ್ರಸಿದ್ದವಾದ ಸ್ಥಳ ಶಾಪಿಂಗ್ ಮಾ ಸ್ಥಳ ಎಂದರೆ ಮಲ್ಲೇಶ್ವರಂ ಡಿ ಮಾರ್ಟ್ ಇಂಡೀಯೊ ಇಂಡಿಯೋ ದುಬಾಯ್ ಪ್ಲಾಜಾ ಮತ್ತು ಮಾತ್ರ ಅಲ್ಲ